ಹಲೋ ಸರ್ ಸರ್ ಡಾಕ್ಟ್ರ್ ಮಾತಾಡ್ತಿರೋದಾ ಸರ್ ನಾವು ಮೊನ್ನೆ ನಿಮ್ಮ ಹಾಸ್ಪಿಟಲ್ಗೆ ಬಂದಿದ್ವಿ ಸರ ಹಾಂ ಸರ್ ಮೊನ್ನೆ ಸ್ವಲ್ಪ ಜ್ವರ ಬಂದಿತ್ತು ಸರ್ ಅದು ಸಂಬಂಧ ನಿಮ್ಮ ಹಾಸ್ಪಿಟಲ್ಗೆ ಬಂದಿದ್ವಿ ಸರ್ ಯಾಕೋ ಸರ್ ಕಡ್ಮೆ ಆಗಿಲ್ಲ ಸರ್ ಮತ್ತೆ ಅದು ಯಾಕೋ ಸರ್ ಅದು ಮತ್ತೇ ಸ್ವಲ್ಪ ಜ್ವರ ಬರ್ತಾ ಇದೆ ಸರ್ ಹಾಂ ಹಾಂ ಸರ್ ತೊಗೊಳ್ತಾ ಇದ್ದೀನಿ ಸರ್ ಹಾಂ ತೊಗೊಂಡಿನಿ ಸರ್ ಅದು ಕರೆಕ್ಟ್ ತೊಗೊಂಡಿನ್ರಿ ಅದು ಯಾಕೋ ಹಾಂ ಸರ್ ಬಿಸಿನೀರು ಡೈಲೀ ಮೆಂಟೆನ್ ಮಾಡ್ತೀನಿ ಸರ್ ಆದರೂ ಸ್ವಲ್ಪ ಜ್ವರ ಇದೆ ಸರ್ ಜ್ವರ ಬರ್ತಾ ಇದೆ ಹೌದು ಸರ್ ಸ್ವಲ್ಪ ಜ್ವರ ಬಿಟ್ಟು ಬಿಟ್ಟು ಬರ್ತಾ ಇದೆ ಸರ್ ಈ ಮೊದಲು ಕುಡಿದಿದ್ದೆ ಸರ್ ಈಗ ಆರಾಮಿಲ್ದಾಗಿಂದ ಇಲ್ಲ ಸರ್ ಯಾವಾಗಲೂ ಎಲ್ಲಿ ಕುಡಿಲಿಲ್ಲ ಹೌದು ಸರ್ ಇವಾಗಿಂದ ಏನಿಲ್ಲ ಸರ್ ಸರ್ ನೀವು ನಾಳೆ ಇರೋಲ್ಲೇನು ಸರ್ ಹಾಂ ಇದಾವೆ ಸರ್ ಇ ಇನ್ನು ಇದಾವೆ ಸರ್ ಇದಾವೆ

ಆಯ್ತು ಸರ್ ಮಾಡ್ತೀನಿ ಟ್ಯಾಂಕ್ ಯು ಹಾಂ